ಮೂರು ಸಾವಿರದ ಆರುನೂರ ಎಪ್ಪತ್ತೊಂದು ಒಂದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಒಂದು ಸಾವಿರದ ಎಂಟು ನೂರ ಐವತ್ತೆರಡು ಎರಡು ಸಾವಿರದ ಐದು ನೂರ ಅರವತ್ತಾರು ಹತ್ತು ಸಾವಿರದ ಅರವತ್ತೆಂಟು